ನಾನು ಆನ್ಲೈನ್ನಲ್ಲಿ ಒಂದು ಬಟ್ಟೆ ತಗೊಂಡಿದ್ದೆ ಹೆಚ್ಚಿನವರು ಹೇಳ್ತಾ ಇದ್ದರು ಆನ್ಲೈನಲ್ಲಿ ತಗೊಳ್ಳೋ ಬಟ್ಟೆ ಚೆನ್ನಾಗಿರುವುದಿಲ್ಲ ಅದು ಗುಣಮಟ್ಟದ ಬಟ್ಟೆ ಆಗಿರುವುದಿಲ್ಲಂತ ಆದರೆ ನಾನು ಆಯ್ಕೆ ಮಾಡಿದ ಬಟ್ಟೆ ಮತ್ತು ನನಗೆ ತಲುಪಿದ ಬಟ್ಟೆ ಒಳ್ಳೆಯ ಗುಣಮಟ್ಟದ ಬಟ್ಟೆಯೇ ಆಗಿತ್ತು ಅದರ ಬಣ್ಣ ಕೂಡ ನಾನು ಯಾವ ಬಣ್ಣವನ್ನು ಆಯ್ಕೆ ಮಾಡಿದ್ದೆ ಅದೇ ಬಣ್ಣದ ಬಟ್ಟೆ ನನಗೆ ದೊರಕಿತ್ತು ಜೊತೆಗೆ ಬಣ್ಣ ಆಳತೆ ಅದರ ವಿನ್ಯಾಸದಲ್ಲಿ ಆಗಿರ್ಬೌದು ಯಾವುದೇ ವ್ಯತ್ಯಾಸ ಇರಲಿಲ್ಲ ಉತ್ತಮ ಗುಣಮಟ್ಟದ ಬಟ್ಟೆಯು ಹೇಗೂ ಸಿಕ್ಕಿದೆ ಅದರ ವಿನ್ಯಾಸದಲ್ಲಿ ಕೂಡ ವ್ಯತ್ಯಾಸ ಇರಲಿಲ್ಲ ನನಗೆ ಯಾವ ವಿನ್ಯಾಸದ ಬಟ್ಟೆ ಬೇಕಿತ್ತೋ ಅದೇ ಬಟ್ಟೆ ಇತ್ತು ಮತ್ತು ಈಗ ನಾವು ಒಗಿವಾಗ ಕೆಲವು ಬಟ್ಟೆ ಬಣ್ಣ ಬಿಡ್ತದೆ ಅಥವಾ ಅದರದ್ದು ನೂಲುಗಳೆಲ್ಲ ಏಳ್ತವೆ ಆದರೆ ಈ ಬಟ್ಟೆ ಹಾಗೆಲ್ಲ ಬಣ್ಣ ಕೂಡ ಬಿಟ್ಟಿರಲಿಲ್ಲ ಅಥವಾ ಯಾವುದೇ ರೀತಿಯ ನೂಲಿನ ಬಿಡುವುದು ಅಥವಾ ನೂಲು ಏಳುವುದು ಆ ರೀತಿ ಇರಲಿಲ್ಲ ಎಲ್ಲ ಕರೆಕ್ಟಾಗೇ ಇತ್ತು ಯಾವುದೇ ಬಟ್ಟೆಯಲ್ಲಿ ತೊಂದರೆ ಅಥವಾ ಅದರಲ್ಲಿ ಅಲ್ಲಲ್ಲಿ ತೂತಾಗಿರುವಂತಹದ್ದು ಆ ಥರ ಇರಲಿಲ್ಲ ಬಟ್ಟೆ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಕೂಡ ಆಯಿತು